ಹಲೋ ನಮಸ್ತೆ ಸರ್ ನಾವೂ ಲ್ಯಾಂಡ್ ಲಿಂಕ್ ಬ್ರೋಕರ್ ಅಂತ ಕೇಳಿದ್ದೇನೆ ನಾನು ಹೌದ ಸರ್ ಹೌದು ಏ ನನಗೆ ನನಗೆ ಯಾಕೆ ಅಂತ ಹೇಳಿದ್ರೆ ನಾನೂ ಒಂದು ಜಾಗ ಪರ್ಚೆಸ್ ಮಾಡ್ಬೇಕು ಅಂತ ಇದ್ದೇನೆ ಅದು ನಮಗೆ ಸಿಟಿಗಿಂತ ಸ್ವಲ್ಪ ಆಸು ಪಾಸು ಒಂದು ಎರೆಡು ಮೂರು ಕಿಲೋಮೀಟರ್ ಒಳಗಡೆ ಬೇಕಿತ್ತು ಆ್ಯಕ್ಚುವಲಿ ಒಂದು ಉಡುಪಿ ಹಾಂ ಹಾಂ ಹಾಂ ಹೌದು

ಹ್ಞೂ ಹ್ಞೂ

ಹೌದು ಅದು ಯಾವ ಏರಿಯಾದ ಹೆಸ್ರ್ ಹೇಳಕ್ ಆಗುತ್ತ ಸರ್ ಇದೆಯಾ ಹಾಂ ಬಟ್ ಹಾಂ ಹೌದು ಇವಾಗ ಕಿನ್ನಿಮೂಲ್ಕಿ ಹೌದು ಅದರದು ಸ್ವಲ್ಪಾ ರೇಟ್ಸ್ ಎಲ್ಲ ಹೇಗಿದೆ ಗೊತ್ತಿದೆಯ ಪ್ರೈಸ್ ಎಲ್ಲ ನನಗೆ ಆ್ಯಕ್ಚುವಲಿ ಒಂದು ಫ್ಯಾಮಿಲಿ ಸಟ್ಲ್ ಆಗೋಕೆ ಒಂದು ಸಾಧಾರ್ಣ ಒಂದು ಐದು ಸೆನ್ಸ್ ಐದು ಆರು ಸೆನ್ಸ್ ಒಳಗಡೆ ಏನಾದರು ಬೇಕಿತ್ತು ಯಾಕಂದರೆ ಆ ಕಡೆ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ ಹಾಂ ಹಾಂ ಹಾಂ

ಹ್ಞೂ ಹ್ಞೂ ಹೌದು ಅದನ್ನು ನಲವತ್ತೈದು ಓಕೆ ಓಕೆ ಓಕೆ ಓಕೆ ಓಕೆ ಮತ್ತು ಯಾವುದಾದ್ರೂ ಕಾಂಪ್ಲಿಕೇಟೆಡಲ್ಲಿ ಇಲ್ಲಲ್ಲ ಸೈಟು ಅದು ಇದು ಎಲ್ಲ ಕ್ಲಿಯರ್ ಡಾಕ್ಯುಮೆಂಟ್ ಹಾಂ ಹಾಂ ಹಾಂ ಹಾಂ

ಹಾಂ ಮತ್ತು ಹೌದು ಇವಾಗ ಅದೂ ಗೌರ್ಮೆಂಟ್ ಎಪ್ರೂಡ್ ಅಸೆಟ್ ಅಲ್ಲ ಈಗಾ ಕೆಲ್ವುರ್ದು ಎಲ್ಲ ಈಗ ಫ್ಯಾಮಿಲೀಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ನನಗೆ ಸೈಟ್ ಸೈಟ್ ಹೇಗೋ ಬಂದು ನೋಡ್ಬೋದು ಬಟ್ ಡಾಕ್ಯುಮೆಂಟ್ ಎಲ್ಲ ವೈರಿಫೈ ಮಾಡಿ ಹಾಂ

ಆಯ್ತು ಸರ್ ನಾಳೆ ನಾಳೆ ಬೆಳಗ್ಗೆ ಆಫೀಸ್ಗೆ ಬರ್ಬೋದ ನಿಮ್ದು ಹಾಂ ಆಯ್ತು ಹಾಗಾದರೆ ಡಾಕ್ಯುಮೆಂಟ್ ಒಂದೂ ರೆಡಿ ಮಾಡಿಡಲಿ ಮತ್ತು ನಾನು ಸ್ವಲ್ಪಾ ಜೆರಾಕ್ಸ್ ಎಲ್ಲ ತಗೊಂಡು ಸುಮ್ಮನೆ ವೈರಿಫೈ ಮಾಡ್ಕೋತೇನೆ ಮತ್ತು ನನಗೆ ಅದೂ ಸ್ಪಾಟ್ಸ್ ತೋರಿಸೋಕ್ ಆಗತ್ತಲ್ಲ ನಿಮ್ಗೆ

ಆಯ್ತು ಆಯ್ತು ಸ್ವಲ್ಪ ಪ್ರೈಸ್ ಸ್ವಲ್ಪ ನಾವು ನೆಗೋಶೆಬಲ್ ಮಾಡ್ಬೋದಲ್ಲ ಆಚೆ ಈಚೆ ಸ್ವಲ್ಪ ಹೆಚ್ಚುಕಡಿಮೆ ಓಕೆ ಓಕೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಸರ್